ನಮ್ಮ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಬರವಣಿಗೆಯಲ್ಲಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿದೆ ನಮ್ಮ ಕನ್ನಡದಾಗ ಭಾಳ ಗಾದೆ ಮಾತುಗಳು ಅತಿ ಹೆಚ್ಚು ಎಲ್ಲಿ ಯಾವ ಭಾಷೆದಾಗ ಬರ್ದ್ರ್ ಗಾದೆ ಮಾತು ಅಂತಂದ್ರೆ ಅದು ನಮ್ಮ ಕನ್ನಡನೇ ಮೊದ್ಲು ಬರ್ತೈತಿ ಹಂಗೆ ನನ್ ನಮ್ಮ ಗಾದೆ ಸುಳ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಪೂರ್ವಜರ್ಲಿಂದನು ಮ್ ಬಂದಿದ್ದೇ ಐತಿ ಯಾಕಂತಂದ್ರೆ ಅವ್ರು ಹೇಳಿದ ಮಾತುಗಳು ಹೆಂಗೆ ಅದವೆ ಅಂತಂತಂದ್ರೆ ಅವ್ರು ಏನು ನಿಜ ಜೀವನ್ದಾಗ ಏನು ನಡೆದೈತಲ್ಲ ಅದೇ ಹಂಗೇ ಗಾದೆ ರೂಪ್ದಾಗ ಬರ್ದಿಟ್ಟಿದಾರೆ ನಾನು ಹಂಗೆ ಗ ಕನ್ನಡ್ದಾಗ ಗಾದೆ ಮಾತು ಯಾವ್ದು ಇಷ್ಟ ಅಂತ ಅಂತಂದರೆ ಕೈ ಕೆಸರಾದರೆ ಬಾಯಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ ಆ ಗಾದೆ ಮಾತು ಯಾಕೆ ಇಷ್ಟಾಪ್ಪ ನನ್ಗೆ ಅಂತಂತಂದರೆ ಒಬ್ಬ ರೈತ ಹೋಗಿ ತ ಹೊಲದಲ್ಲಿ ತನ್ನ ಕೈ ಕೆಸರು ಮಾಡ್ಕೊಳ್ತಾನ ದೇಶದ ಯಾವ ವ್ಯಕ್ತಿಗಳು ಕೂಡ ಹೊಟ್ಟೆಗ್ ತುಂಬಲ್ಲ ಹಾಗು ತುಂಬ್ಸಕ್ಕೆ ಆಗೋಂಗಿಲ್ಲ ಖರೆ ರೈತ ಬಿಟ್ಟು ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಎಲ್ಲರ ಹೊಟ್ಟೆನ್ ತುಂಬಿಸೋ ಅವಕಾಶ ಯಾರಿಗೂ ಸಿಗೋಂಗಿಲ್ಲ ಹಾಗೆ ಈ ಗಾದೆದು ಅರ್ಥ ಏನು ಅಂತಂತಂದ್ರೆ ಎಲ್ಲರೂ ಸಹ ಅವ್ರವ್ರ ಕೆಲಸ ಮಾಡ್ದ್ರೇ ಅವ್ರಿಗೆ ಅನ್ನ ಸಿಗೋದು ಅವ್ರು ಏನು ಬೇಕಾಗಿದ್ದು ತಗೊಬೋದು ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ಬರು ಹೆಂಗೆ ಇರ್ತಾರೆ ಅಂತಂದರೆ ಒಬ್ಬರ ತಲೆ ಮ್ಯಾಲೆ ಹೊಡೆದು ಹಂಗೆ ದುಡಿಲಿಕ್ ಆಗೋಂಗಿಲ್ಲ ಎಲ್ಲಿವರಿಗೆ ನಾವು ಏನು ನಾವಾಗೇ ಸ್ವಂತವಾಗಿ ಏನು ಕಷ್ಟಪಟ್ಟು ಏನು ಮಾಡಿರ್ತೀವಿ ಯಾವ ಕೆಲಸ ಮಾಡಿರ್ತೀವಲ್ಲ ಅದೇ ನಮ್ಗೆ ಅನ್ನ ಹಾಕೋದು ಇನ್ನೊಂದು ಏನು ಇನ್ನೊಬ್ರ ತಲೆ ಮೇಲೆ ಹೊಡೆದು ಅದು ಮಾಡೋದು ಹಂಗೆ ಸಾಧ್ಯವೇ ಇಲ್ಲ ಅದು ಒಂದಲ್ಲ ಒಂದು ಕಾಲ್ದಲ್ ಬಿಟ್ಟು ಹೋಗೇ ಹೋಗ್ತೈತಿ ಒಂದಲ್ಲ ಒಂದು ಕಾಲ ನಾವು ಬೀದಿಗೆ ಬಿದ್ದೇ ಬೀಳ್ತೀವಿ ಹಾಗೆ ನಾವು ಏನು ನಮ್ಮ ಶ್ರಮಪಟ್ಟು ನಮಗ ನಮ್ಮ ಬೆವ್ರು ಇಳಿಸಿ ಏನು ಕೆಲಸ ಮಾಡಿರ್ತೀವಲ್ಲ ಅದೇ ನಮ್ಗೆ ಲಾಸ್ಟಿಗೆ ಫಲ ಕೊಡ್ತೈತಿ ಹಾಗೆ ಎಲ್ಲರೂ ಸಹ ಅವರವ್ರು ಅವ್ರವ್ರ ಕ್ಷೇತ್ರದಾಗ ತಮ್ಮ ಇಚ್ಛೆ ಕೊಟ್ಟು ಯಾವ್ದೆ ಆಗಿರಲಿ ಯಾವುದೇ ಕ್ಷೇತ್ರ ಆಗಿರಲಿ ಇಚ್ಛೆ ಇಟ್ಟು ಮನ್ಸುಪೂರ್ತಿಯಾಗಿ ಒಂದು ಕೆಲಸ ಹಿಡಿದರೆ ಅದು ಬಿಡುವರೆಗೂ ಸಮ ಶ್ರಮಪಟ್ಟು ಕೆಲಸ ಮಾಡಿದಾಗ್ಲೇ ಎಲ್ಲರಿಗೂ ಸಮ ಅವ್ರ ಮನೆಯವರು ಹೊಟ್ಟೆ ತುಂಬ್ಸಕ್ಕೆ ಆಗೋದು ಅವ್ರು ಹೊಟ್ಟೆ ತುಂಬ್ಸ್ಕೊಳಕ್ ಆಗೊದು ಮತ್ತು ಈ ಸಮಾಜದಾಗ ನಮಗೆ ಬೇಕು ಅಂದದ್ದು ಪಡಿಬೇಕು ಅಂತಂದ್ರೆ ನಾವು ಕೆಲಸ ಮಾಡಬೇಕು ಈ ಗಾದೆ ಮಾತು ಎಷ್ಟು ಅರ್ಥಪೂರ್ಣವಾಗ್ಯದ ಅಂತಂತಂದ್ರೆ ಇನ್ನೊಬ್ರಿಗೆ ಪ್ರೇರಣೆ ನೀಡ್ತದೆ ನಾವು ಕೆಲಸ ಮಾಡ್ದ್ರೇ ನಮ್ಗೆ ಎಲ್ಲ ಸಿಗೋದು ಅನ್ನೋದು ಪ್ರೇರಣೆ ಅನ್ನೋದು ನೀಡ್ತೈತಿ ಮತ್ತು ಇನ್ನೊಂದು ಗಾದೆ ಯಾವ್ದು ಇಷ್ಟ ಅಂತಂತಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆಯ ಅರ್ಥ ಏನು ಅಂತಂದರೆ ಈ ಗಾದೆಯ ಮೂಲಕ ನಮ್ಮಲ್ಲಿ ಏನು ಇರುತ್ತೋ ಅಂದರೆ ನಮ್ಮಷ್ಟಕ್ಕೆ ನಾವು ಎಷ್ಟು ಇದೆಯೋ ಅಷ್ಟ್ರೊಳಗೆ ನಾವು ಖುಷಿ ಪಟ್ಕೊಬೇಕು ಅಂದರೆ ಅದನ್ನು ಅದನ್ನು ಮೀರಿ ಹೆಚ್ಚಿಗೆ ನಾವು ಕ ಹೆಚ್ಚಿಗೆ ಏನಾದರೂ ಬೇಕು ಅಂತ ಮಾಡಕ್ಕೆ ಹೋದ್ರೆ ಅದು ನಮ್ಮ ನಷ್ಟಕ್ಕೆ ಕಾರಣವಾಗ್ತದೆ ಖರೆ ಅದು ನಮ್ಗೆ ಏನೂ ಸುಖ ತೃಪ್ತಿ ಅರು ಕೊಡುವುದಿಲ್ಲ ಹಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಮ್ಮಲ್ಲಿ ಏನು ಇರ್ತದೋ ಅದ್ರ ಬಗ್ಗೆ ಖುಷಿ ಪಟ್ಕೊಬೇಕು ಇನ್ನೊಬ್ರದ್ದು ನೋಡ್ಗೇಶಿಂದ ಅವ್ರದ್ದು ಹಂಗೆ ಅದ ಇವ್ರ್ದು ಹಿಂಗೆ ಅದ ಅಂತ ಹೇಳಿ ನಾವು ಅತಿ ಆಸೆಪಟ್ಟು ದುರಾಸೆಪಟ್ಟು ನಾವು ಹೆಚ್ಚಿಗೆ ಹೆಚ್ಚಿಗೆ ಏನು ಅದು ನಮ್ಮ ದಾರಿಯನ್ನೇ ಬೇರೆ ಬೇರೆ ದಾರಿಯಲ್ಲಿ ನಡ್ಸಿಬಿಡ್ತದೆ ಮತ್ತು ಹಂಗೆ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದರ ಅರ್ಥ ಏನಂತಂದರೆ ನಮ್ಮೊಳಗೆ ಏನು ಇರ್ತೈತಿ ಅದನ್ನೇ ತೃಪ್ತಿಯಿಂದ ಸದ್ಬಳಕೆ ಮಾಡಿಕೊಂಡು ಅಷ್ಟರೊಳಗೆ ತೃಪ್ತಿ ಪಟ್ಕೊಬೇಕು ಅದನ್ನೇ ಎಲ್ರಿಗೂ ಸಂತೋಷಕ್ಕೆ ಕಾರಣವಾಗ್ತೈತಿ ಮತ್ತು ಇನ್ನೊಂದು ಗಾದೆ ಯಾವ್ದು ಇಷ್ಟ ಅಂತಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಮ್ಮ ಪೂರ್ವಜರು ಮೊದಲ್ನಿಂದನೂ ಹೆಣ್ಣು ಮಕ್ಳಿಗೆ ಸಾಲಿಗೆ ಕಳ್ಸದು ಅಷ್ಟರಾಗೆ ಐತ್ರಿ ಮೊದ್ಲು ಅವಾಗೆಲ್ಲ ಹೆಣ್ಣು ಮಕ್ಳು ಶಾಲಿ ಕಳಿಸ್ತಿರ್ಲಿಲ್ಲ ಏನಿಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಯಾವಾಗ ಬಂದ್ರೋ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಅವರೇ ಮೊದಲು ಶಿಕ್ಷಕಿಯಾಗಿಶಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಹೆಣ್ಣು ಎರಡು ಸಮವು ಇಬ್ಬರೂ ಸಮವಾಗಿರಬೇಕು ಅಂತ ಹೇಳ್ಗಿಶಿಂದ ಹೆಣ್ಣು ಮಕ್ಕಳಿಗೂ ಕೂಡ ಶಾಲಿಗೆ ಕಳ್ಸಕ್ಕೆ ಟ್ರೈ ಮಾಗ್ ಕಳ್ಸಕ್ಕೆ ಇದು ಮಾಡಿ ಪ್ರಾರಂಭ ಮಾಡಿದ್ದರು ರೀ ಅವಾಗಿನ ಕಾಲದಾಗ್ನೀ ಏನು ಇರ್ಲಾರ್ದಕ್ಕೆ ಕಾಲ ಹೆಣ್ಣು ಮಕ್ಳನ್ನು ಕರ್ಕೊಂಡ್ಬಂದು ವಿದ್ಯೆ ಕೊಟ್ಗೇಶಿಂದ ಈಗ ನೋಡಿರಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಾಗೂ ಅವ್ರವ್ರ ಛಾಪು ಮೂಡಿಸಕತ್ತಾರ ಎಲ್ಲ ಯಾವುದೂ ಯಾವುದೂ ಇದ್ರೊಳಗೆ ಯಾವ ಕ್ಷೇತ್ರದಾಗ ಇಲ್ಲ ಅನ್ಕೊ ಅನ್ಕೊಳಬಾರ್ದ್ ಎಲ್ಲ ಕ್ಷೇತ್ರದಾಗೂ ಹೆಣ್ಣು ಮಕ್ಕಳು ಮುಂಚೂಣಿದಾಗ ಅದಾರೆ ರೀ ಈಗ ಅಸ್ ಇದೆಲ್ಲ ಸಾವಿತ್ರಿಬಾಯಿ ಫುಲೆ ಅವರಿಂದ ಏಕಂದರೆ ಅವರೇ ಮೊದಲು ಜ್ಯೋತಿಬಾ ಫುಲೆ ಆಗಿರಲಿ ಅವ್ರ ಸಾ ಅವ್ರ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಆಗಿರಲಿ ಇವ್ರು ಇಬ್ರು ಕೊಳ ಕೂಡ ಅವರಿಗೆ ಹೆಣ್ ಮಕ್ಕಳಿಗೆ ವಿದ್ಯೆ ಕೊಡಸ್ಬೇಕು ಅಂತ ಹೇಳಿ ಪ್ರೇರಣೆ ಫಸ್ಟ್ ನೀಡ್ದವ್ರೇ ಅವರು ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳು ಕೂಡ ಗಂಡು ಹೆಣ್ಣು ಇಬ್ಬರೂ ಸಮವಾಗಿರಬೇಕು ಅಂತ ಹೇಳಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇದಕ್ಕೊಂದು ಅರ್ಥ ಕೊಟ್ರು ಅವರು